ಹಲೋ ಮೇಡಮ್ ನಮಸ್ತೆ ನಾನು ಅನನ್ಯ ಅವ್ರ ತಾಯಿ ಮಾತಾಡ್ತಿರೋದು ಮೇಡಮ್ ಅನನ್ಯ ಹೇಗೆ ಓದ್ತಾ ಇದ್ದಾಳೆ ಹಾಂ ಮೇಡಮ್ ಓದ್ತಾ ಇದ್ದಾಳೆ ಹಾಂ ಓದ್ತಾ ಇದ್ದಾಳೆ ಮೇಡಮ್ ಮನೆಯಲ್ಲಿ ಹಾಂ ಇಲ್ಲ ಹೇಳಿ ಹಾಕಿಲ್ಲ ಹಾಂ ಇವಾಗೆ ಟೆಸ್ಟ್ ಟೆಸ್ಟ್ಗಳಲ್ಲಿ ಎಷ್ಟು ತೆಗ್ದಾಳೆ ಮಾರ್ಕ್ಸು

ಮ್ಯಾಮ್ ಅವ್ಳಿಗೆ ಎರಡು ದಿನ ರಜೆ ಬೇಕಿತ್ತು ಹಾಂ ಲೀವ್ ಬೇಕು ದೇವರದ್ದು ಸ್ವಲ್ಪ ಜಾತ್ರೆ ಇದೆ ಹಾಗಾಗಿ ನೀವು ರಜೆ ಕೊಡಬೇಕಿತ್ತು ಇಲ್ಲಿ ಅಲ್ಲೊಂದು ದೇವರಲ್ಲಿ ಹರ್ಕೆ ಹೊತ್ಕಂಡಿದೀನಿ ಒಂದಿನನಾದ್ರೂ ರಜೆ ಕೊಟ್ಟು ರಜೆ ಬೇಕಿತ್ತು ನನ್ಗೆ ನಾಳೆ ನಾಡಿದ್ದು

ಆಂ ಸರಿ ಮೇಡಮ್ ಹಾಂ ಓಕೆ ಓಕೆ